ಯಾರು ಮಾತಾಡ್ತಿರೋದು ಹೌದು ನಿಮ್ಮ ಹೆಸ್ರು ಹಾಂ ಹೇಳಿ ಏನಾಗಬೇಕಿತ್ತು ಹೌದಾ ನಿಮ್ಮ ಹೆಸ್ರೇನು ಹೇಳಿದ್ರಿ ಓ ಪ್ರಮೀಳಾ ಅಂತಲಾ ಓಕೆ ಹೇಳಿ ಏನಾಯಿತು ಮತ್ತೆ ಇವಾಗ

ಹೌದಾ ನೀವು ಕಾಲು ನೋವಿಗೆ ಬಂದಿದ್ದಿರಿ ಅಲ್ಲವಾ ನಿಮಿಗೆ ಸ್ವಲ್ಪ ರೆಶ್ಟ್ ಮಾಡ್ಲಿಕ್ಕೆ ಹೇಳಿದ್ವಲ್ಲ ರೆಶ್ಟ್ ಮಾಡಿದ್ದೀರಾ ಅಥವಾ ಕೆಲಸ ಏನಾದರೂ ಜಾಸ್ತಿ ಮಾಡ್ತಾ ಇದ್ದೀರಾ ಹೌದಾ ಈ ಥರ ಕಾಲು ನೋವೆಲ್ಲ ಬಂದಾಗ ಆದಷ್ಟು ಸ್ವಲ್ಪ ರೆಶ್ಟ್ ಮಾಡಿಕೊಂಡು ಹಾಂ ಮ ಕೆಲಸ ಮಾಡಿದರೆ ಚೆನ್ನಾಗಿರತ್ತೆ ಇಲ್ಲ ಅಂತಂದರೆ ಈಗ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ ಅಂದಾಗ ಆ ತಕ್ಷಣಕ್ಕೆ ನಿಮಗೆ ಅದು ಕೆಲಸ ಮಾಡ್ಲಿಕ್ಕೆ ಶುರುವಾಗೋದಿಲ್ಲ ನಾವು ಕೊಟ್ಟಿರತಕ್ಕಂಥ ಮಾತ್ರೆಗಳು ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತಲ್ವಾ ಹಾಗಾಗಿ ಹಾಂ ಒಂದೆರಡು ದಿವಸ ವೆಯ್ಟ್ ಮಾಡಿ ನೋಡೋಣ ಅದು ಚೆನ್ನಾಗಾಗಲಿಲ್ಲ ಅಂತಂದು ಹೇಳಿದ್ರೆ ಆಮೇಲೆ ಮತ್ತೆ ಫರ್ದರ್ ಏನು ಮಾಡಬೇಕು ಅಂತಂದು ಹೇಳಿಬಿಟ್ಟು ನಿಮಿಗೆ ಇನ್ಫರ್ಮ್ ಮಾಡ್ತೀನಿ ತುಂಬ ಪೆಯ್ನ್ ಇದೆಯಾ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತಗೊಳ್ತಾ ಇದ್ದೀರಾ ಹೌದಾ ಹಾಗಿದ್ದರೆ ನೀವು ಈ ನೆಕ್ಸ್ಟು ಇನ್ನೂ ಟು ಡೇಸ್ ಬಿಟ್ಟು ಮತ್ತೆ ಇದೇ ಟ್ಯಾಬ್ಲೆಟ್ಸನ್ನ ನಿಮಗೆ ಎಷ್ಟು ದಿವ್ಸ ತನಕ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀವಿ ಇವಾಗ ಫೈವ್ ಡೇಸ್ ಈ ಥರ ಕೋರ್ಸ್ ಇರುತ್ತೆ ಹ್ಞೂ ಹೌದಾ ಅದ್ರ ಕೋರ್ಸು ಕಂಪ್ಲೀಟ್ ಆಗೋವರೆಗೂ ಟ್ಯಾಬ್ಲೆಟ್ಸನ್ನು ನೀವು ಕಂಟಿನ್ಯೂ ಮಾಡಿರಿ ಅದಾದ ನಂತ್ರವೂ ಆದಷ್ಟು ಸ್ವಲ್ಪ ರೆಶ್ಟ್ ಕೊಡಿರಿ ಕಾಲಿಗೆ ಹ್ಞೂ ಅಂದರೆ ವರ್ಕ್ ಮಾಡುವಾಗ ಸ್ವಲ್ಪ ಕೆಲಸ ಮಾಡಿದ ನಂತರ ಸ್ವಲ್ಪ ಮತ್ತೆ ರೆಶ್ಟ್ ಮಾಡಿಬಿಟ್ಟು ಮತ್ತೆ ಕೆಲಸ ಕಂಟಿನ್ಯೂ ಮಾಡಿರಿ ಹಾಗೆ ಮಾಡೋದರಿಂದ ಏನು ಆಗುತ್ತೆ ಅಂತಂದರೆ ನಿಮಗೂ ರೆಶ್ಟ್ ಸಿಗುತ್ತೆ ಅವಾಗ ಕಾಲು ನೋವು ಕೂಡ ಕಡಿಮೆ ಆಗುತ್ತೆ ಆದ್ರಿಂದ ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಮನೇಲಿ ಯಾರೂ ಇಲ್ಲವಾ ನಿಮ್ಮ ಜೊತೆಗೆ ಇವಾಗ ಹೌದಾ ಹಾಂ ಅದಕ್ಕೋಸ್ಕರ ನೀವು ಸ್ವಲ್ಪ ರೆಶ್ಟ್ ಮಾಡ್ಬಿಟ್ಟು ಇನ್ನೊಂದು ಟು ಡೇಸ್ ಬಿಟ್ಟು ನಮ್ಮ ಕ್ಲಿನಿಕ್ಕಿಗೆ ಮತ್ತೆ ಬಂದು ಕಾಣಿರಿ ಫರ್ದರ್ ನೋವು ಕಡಿಮೆ ಆಗಲಿಲ್ಲ ಅಂದರೆ ನಿಮಿಗೆ ಏನು ಮಾಡಬೇಕು ಅಂತಂದು ಹೇಳಿಬಿಟ್ಟು ಇನ್ಫಾರ್ಮ್ ಮಾಡ್ತೀವಿ ಅವಾಗ ಸರಿಯಾ ಓಕೆ ಹಾಂ ಫೋನ್ ಮಾಡಿಬಿಟ್ಟೇ ಬನ್ನಿ ನನಗೆ ಓಕೆನಾ ಓಕೆ ಓಕೆ